ಈವಾಗ ಮಾರ್ಕೆಟ್ಗಳಲ್ಲಿ ತುಂಬ ಜನಗಳು ಯಾವ ರೀತಿ ಪ್ರಾಡಕ್ಟ್ಗಳ್ನ ಇಷ್ಟಪಡ್ತಾರೆ ಅಂದರೆ ಅದು ನೇಚರ್ ಫ್ರೆಂಡ್ಲಿಯಾಗಿರಬೇಕು ಮತ್ತು ಆ ಆರ್ಗಾನಿಕ್ಕಾಗಿರಬೇಕು ಈ ರೀತಿ ಪ್ರಾಡಕ್ಟ್ಗಳ್ನ ಜನ್ಗಳು ತುಂಬಾ ಇಷ್ಟಪಡ್ತವ್ರೆ ಮತ್ತೆ ಈವಾಗ ಮುಂಚೆ ಎಲ್ಲ ಪ್ಲಾಸ್ಟಿಕ್ ಪ್ಲೇಟ್ಸ್ಗಳು ಇಂಥವನ್ನೆಲ್ಲ ಯೂಸ್ ಮಾಡೋರು ಆದರೆ ಈವಾಗೆಲ್ಲ ಹಾಗಲ್ಲ ಈವಾಗ ಅಡಕೆಪಟ್ಟೆ ಅದರಿಂದ ತಯಾರಾಗಿರೊ ತಟ್ಟೆಗಳ್ನ ಮತ್ತು ಅಡಕೆಪಟ್ಟೆಯಿಂದ ತಯಾರಾಗಿರೊ ಸ್ಪೂನುಗಳ್ನ ಮತ್ತು ಅಡಕೆಪಟ್ಟೆಯಿಂದ ತಯಾರಾಗಿರೊ ಬೌಲ್ಗಳ್ನ ಲೋಟಗಳ್ನ ಈ ಥರ ಪ್ರಾಡಕ್ಟ್ಗಳ್ನ ಜನ್ಗಳು ತುಂಬ ಇಷ್ಟಪಡ್ತವ್ರೆ ಯಾಕೆಂದರೆ ಮುಂಚೆ ಎಲ್ಲ ಪ್ಲಾಸ್ಟಿಕನ್ನ ಯೂಸ್ ಮಾಡ್ಬೇಕಾದ್ರೆ ಅದನ್ನ ನಾವು ಪ್ಲಾಸ್ಟಿಕನ್ನು ವೇಸ್ಟನ್ನ ಮಾಡ್ತಿದ್ವಿ ಒನ್ ಟೈಮ್ ಯೂಸ್ ಮಾಡಾದಮೇಲೆ ಅದನ್ನ ಎಸಿತಿದ್ವಿ ಅದು ಯಾವ ರೀ ಅದು ಡಿಕಂಪೋಸ್ ಆಗ್ತಿರ್ಲಿಲ್ಲ ಭೂಮಿಯಲ್ಲಿ ಮತ್ತು ಅದನ್ನ ಸುಡ್ತಾ ಇದ್ದರು ಈವಾಗ ಸುಟ್ಟಿದ್ರೆ ಅದು ತುಂಬಾ ಪೊಲ್ಯೂಷನ್ ಮಾಡ್ತಿತ್ತು ನಮ್ಮ ಏರ್ ಪೊಲ್ಯೂಷನ್ ಆಗೋಕ್ಕೆ ಆದ್ದರಿಂದ ಜನಗಳು ಈವಾಗ ತುಂಬಾ ಅಪ್ಗ್ರೇಡ್ ಆಗಿದ್ದಾರೆ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಈ ನಮ್ಮ ಜಿಲ್ಲೆಯಲ್ಲು ತುಂಬ ಅಡಕೆ ತೆಂಗು ಈ ರೀತಿ ಬೆಳೆಯೋದು ಜಾಗ ಆಗಿದ್ರಿಂದ ಇಲ್ಲೂ ಕೂಡ ಅಡಕೆಪಟ್ಟೆಗಳು ಮೆಷೀನ್ಗಳು ದಿಂದ ಮೂಲಕವೇ ಇಲ್ಲಿ ತಯಾರ್ಸ್ತಾರೆ ಯಾಕೆಂದರೆ ಈ ರೀತಿ ಮಾಡೋದ್ರಿಂದ ಜನ್ಗಳ್ಗೂ ಒಂದು ಉದ್ಯೋಗವನ್ನು ಸೃಷ್ಟಿಯಾಗುತ್ತೆ ಮತ್ತು ಅವರಿಗೂ ಈವಾಗ ಉದ್ಯೋಗನೂ ಸೃಷ್ಟಿಯಾಗುತ್ತೆ ಅಡಕೆಪಟ್ಟೆ ಮಾಡ್ಬೇಕಾದ್ರೆ ಮತ್ತು ಅಡಕೆಪಟ್ಟೆ ತಯಾರಿಸೋಕ್ಕು ಜನ್ಗಳಿಗೆ ಉದ್ಯೋಗ ಕೊಡ್ತಾರೆ ಮತ್ತು ಆ ಅಡಕೆಪಟ್ಟೆನ ಮಾರೋದಕ್ಕು ಒಂದು ವ್ಯವಹಾರವಾಗಿ ಅವರು ರೂಪ್ಸ್ಕೊತಾರೆ ಪ್ರತಿಯೊಂದು ಮತ್ತು ಜನ್ಗಳ್ಗೂ ಅದು ತುಂಬಾ ಉಪಯೋಗ ಆಗುತ್ತೆ ಅಡಕೆಪಟ್ಟೆ ಯಾಕೆಂದರೆ ಈವಾಗ ಅದು ಒಂದು ಯೂಸ್ ಆ್ಯಂಡ್ ಥ್ರೋ ಥರ ಯೂಸ್ ಮಾಡ್ತಾರೆ ಪ್ಲೇಟ್ಗಳ್ನ ಮತ್ತು ಅದನ್ನು ಡಿಕಂಪೋಸು ಆಗುತ್ತೆ ಮತ್ತು ಯಾವ್ದೇ ರೀತಿ ಪರಿಸರಕ್ಕೂ ಹಾನಿ ಆಗಲ್ಲ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ರೀತಿಯ ನೈಸರ್ಗಿಕ ಸಂಪನ್ಮೂಲಗಳು ನಮ್ಮ ಪ್ರದೇಶದಲ್ಲಿ ಇದೆ ಅನ್ನೋದು ಒಂದು ಸಂತಸದ ಸುದ್ದಿ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಡಕೆ ಬೆಳಿತಾರೆ ಅದರಿಂದ ನಮ್ಮ ಕರ್ನಾಟಕ ಪ್ರದೇಶದಲ್ಲೂ ಕೂಡ ಅತಿ ಹೆಚ್ಚು ಈ ಥರ ನೈಸರ್ಗಿಕ ಸಂಪನ್ಮೂಕ ಸಿಗುವ ವಸ್ತುಗಳನ್ನ ಯೂಸ್ ಮಾಡ್ಕೊಂಡು ಜನ್ಗಳ್ಗೆ ಸಹಾಯವಂಥ ರೀತಿಯಲ್ಲೆ ಸಪ್ಲೈ ಮಾಡ್ತಾರೆ ಈವಾಗ ಅವ್ರಿಗೂ ಕೂಡ ಲಾಭ ಆಗುತ್ತೆ ಮತ್ತು ಜನ್ಗಳ್ಗು ಕೂಡ ತುಂಬ ಯೂಸ್ ಆಗುತ್ತೆ ಪ್ಲಸ್ ಇದರ ಜೊತೆ ನಮ್ಮ ನೈಸರ್ಗಿಕವಾಗೂ ಏನು ತೊಂದರೆಯಾಗೊದಿಲ್ಲ ನಮ್ಮ ನೇಚರ್ಗೂ ಯಾವುದೇ ರೀತಿ ತೊಂದರೆಯಾಗುದ್ಲಿಂದ ಈ ರೀತಿ ಸಂಪನ್ಗುಳನ್ ನಾವು ಯೂಸ್ ಮಾಡ್ಕೊಬೇಕು